ವಾಣಿಜ್ಯೋದ್ಯಮಗಳಿಗೆ ಉತ್ಕರ್ಷದ ಅವಧಿ ಇದು ಭಾರತಕ್ಕೆ ಸಿಕ್ಕಿದೆ ಅಥವಾ ಈಗ ಪಡೆದುಕೊಂಡಿದೆ ಅನ್ನೋದಕ್ಕೆ ಮುಖ್ಯ ಕಾರಣಗಳೆಂದರೆ ಮೊದಲಿಗೆ ಹೇಳಬೇಕು ಅಂತಂದರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಏನು ಮೊಹಂ ಮನಮೋಹನ್ ಸಿಂಗ್ ಅವರು ನಮ್ಮ ಭಾರತಕ್ಕೆ ಏನು ಒಂದು ಭಾರತದ ಎಕ್ಸ್ಪೋರ್ಟ್ಗಳು ಮತ್ತು ಉದ್ಯಮಗಳು ಜಾಸ್ತಿ ಆಗಬೇಕು ಅಂತೇಳಿ ಏನು ಹೊಸ ವಾಣಿಜ್ಯ ನಿಯಮಗಳನ್ನು ಉದ್ಯಮ ಉದ್ಯಮದಲ್ಲಿ ತ ತಂದರು ಜಗತ್ತಿಗೆ ಭಾರತ ಎಕ್ಸ್ಪೋರ್ಟ್ ಮಾಡಬೇಕು ಎಂಬ ಉದ್ದೇಶಗಳನ್ನು ಇಟ್ಕೊಂಡು ಕೆಲವೊಂದಿಷ್ಟು ನಿಯಮಗಳನ್ನು ಮತ್ತು ಬಿಸ್ನೆಸ್ ಲಾಗಳನ್ನು ಉದ್ಯಮ ನಿಯಮಗಳನ್ನೆಲ್ಲ ಏನು ತೊಗೊಬಂದ್ರು ಅದರಿಂದಾಗಿ ಭಾರತದ ಉದ್ಯಮಕ್ಕೆ ಬಹಳ ಬಹಳ ಬಹಳ ಬಹಳ ಒಳ್ಳೆಯದಾಗಿಯೇ ಅವ್ರು ಮಾ ಮನಮೋಹನ್ ಸಿಂಗ್ ಅವರ ಕೊಡುಗೆ ಈ ಅವಧಿಯನ್ನು ಭಾರತ ಪಡ್ಕೊಂಡಿದೆ ಅಂದರೆ ಮನಮೋಹನ್ ಸಿಂಗ್ ಅವರು ಪ್ರಪ್ರಥಮವಾಗಿ ಕಾರಣ ಅಂತೇಳಿ ನಮಗೆ ಅನ್ನಿಸ್ತದೆ ಏನಕ್ಕೆ ಅಂದರೆ ಮುಂಚೆ ಭಾರತದಲ್ಲಿ ಬಹಳ ರಿಸ್ಟ್ರಿಕ್ಷನ್ಗಳಿತ್ತು ಉದ್ಯಮಗಳನ್ನು ಸ್ಥಾಪಿಸೋದು ಅಥ್ವಾ ಕೈಗಾರಿಕೆಗಳನ್ನು ಮಾಡೋದು ಅದಕ್ಕೆ ಮುಂ ಅದಕ್ಕೆ ಬಹಳಷ್ಟು ನಿಯಮಗಳು ಅಂತ ಯಾವ್ಯಾವುದಪ್ಪ ಅಂತಂದರೆ ನೀರುಗಳನ್ನ ಸರಬರಾಜು ಮಾಡೋದಕ್ಕೆ ಸರಿ ಇಲ್ಲ ಟ್ರಾನ್ಸ್ಮೋರ್ಟ್ ಮಾಡೋದಕ್ಕೆ ರಸ್ತೆಗಳು ಸರಿಯಿಲ್ಲ ಕರೆಂಟ್ ವ್ಯವಸ್ಥೆ ಇಲ್ಲ ಮತ್ತು ಜನರಿಗೆ ಮೂಲಭೂತ ಸೌಕರ್ಯಗಳಿಲ್ಲ ನಗರಗಳು ಇಷ್ಟ್ ಸಣ್ಣದಾಗೇ ಇತ್ತು ಕೈಗಾರಿಕೆಗಳು ಹುಟ್ತಲೇ ಇರಲಿಲ್ಲ ಏಕೆ ಅಂತಂದರೆ ಸರ್ಕಾರದ ನಿಯಮಗಳು ಬಹಳ ತೊಂದರೆ ಕೊಡ್ತಾ ಇತ್ತು ಹಾಗೇ ವಿದೇಶಗಳಿಂದ ಹೂಡಿಕೆಗಳು ಬರೋದಕ್ಕೆ ಬಹಳ ಕಷ್ಟ ಆಗ್ತಿತ್ತು ಯಾಕೆ ಅಂತಂದರೆ ವಿದ್ ವಿದೇಶಿ ಹೂಡಿಕೆಗಳ ಮೇಲೆ ಹೇರಿರುವಂತಹ ನಿಯಮಗಳಿಂದ ಅದಕ್ಕಾಗಿ ನಿಯಮಗಳಿಂದ ಏನಾಗಿತ್ತು ಅಂತಂದರೆ ಭಾರತದ ಮೇಲೆ ಹೂಡಿಕೆಯನ್ನು ಯಾರೂ ಮಾಡ್ತಾ ಇರಲಿಲ್ಲ ಅದಕ್ಕಾಗಿ ಮನಮೋಹನ್ ಸಿಂಗ್ ಅವರು ಮೊದಲಿಗೆ ನಿಯಮಗಳನ್ನಷ್ಟು ಬದಲಾಯಿಸಿ ಒಂದಷ್ಟು ಉಪಕಾರ ಮಾಡಿದರು ನಂತರದಲ್ಲಿ ಏನಾಯಿತು ಅಂತಂದರೆ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರ ನಂತರ ಮೇಕ್ ಇನ್ ಇಂಡಿಯಾ ಎಂಬ ಕಾನ್ಸೆಪ್ಟಲ್ಲಿ ಏನು ಭಾರತ ಬ ಭಾರತದಲ್ಲೇ ಭಾರತೀಯರಿಗಾಗೇ ಭಾರತದವರಿಗೆ ಕೆಲಸವನ್ನು ಕೊಡಬೇಕು ಅಂತೇಳಿ ಭಾರತದ ಎಕ್ಸ್ಪೋರ್ಟ್ಗಳನ್ನು ಹೆಚ್ಚು ಮಾಡಬೇಕು ವಿದೇಶಗಳಲ್ಲಿ ಹೆ ಹೆಚ್ಚು ಮಾಡ್ಬೇಕು ಅಂತೇಳಿ ಮೇಕ್ ಇನ್ ಇಂಡಿಯಾ ಎಂಬುದನ್ನು ಒಂದು ಕಾನ್ಸೆಪ್ಟನ್ನು ತಗೊಬಂದ್ರು ಜನರಿಗೂ ಬಹಳ ಇಷ್ಟ ಆಯಿತು ಮತ್ತು ಸ್ ಆ ಸರ್ಕಾರಗಳು ಏನಿದೆ ಕೇಂದ್ರ ಸರ್ಕಾರ ಆ ಉದ್ಯಮಗಳನ್ನು ಮುಂದೆ ತಳ್ಳೋದಕ್ಕೆ ಸಾಲಗಳನ್ನು ಕೊಡೋದು ಕೊನೆಗೆ ಜಾಗಗಳನ್ನು ಕಾ ಮಾಡಿಕೊಡೋದು ಮುಂತಾದ ದೊಡ್ಡ ದೊಡ್ಡ ಉದ್ಯಮಗಳನ್ನು ಮಾಡಿಕೊಡೋದು ಹಾಗೇ ಕೆಲ್ಸಗಳನ್ನು ಸ್ಥಾಪನೆ ಮಾಡೋದು ಮುಂತಾದ ಕೆಲ್ಸಗಳನ್ನೆಲ್ಲ ಮಾಡಿಕೊಟ್ರು ಕೊನೆಗೆ ಬಡ್ಡಿಗಳನ್ನು ಕಡಿಮೆ ಮಾಡಿಕೊಡೋದು ಕೊನೆಗೆ ದೇಶದಲ್ಲಿ ಜಾಸ್ತಿ ದುಡ್ಡನ್ನು ಹರಿ ಹಣದ ಹರಿವನ್ನು ಜಾಸ್ತಿ ಮಾಡಿದರು ಕೊನೆಗೆ ಮತ್ತೆ ಏನು ಮಾಡಿದರು ಅಂತಂದರೆ ಸ್ಟಾರ್ಟಪ್ ಇಂಡಿಯಾ ಎನ್ನೋದೊಂದು ಮತ್ತೊಂದು ಕಾನ್ಸೆಪ್ಟನ್ನು ತೊಗೊಬಂದ್ರು ಅದರಿಂದ ಬಹಳ ಅನುಕೂಲ ಆಯಿತು ಮೊದಲಿಗೆ ಏನಾಗಿತ್ತು ಅಂತಂದರೆ ಭಾರತ ಕೃಷಿಯ ಮೇಲೆ ಬಹಳ ಬಹಳ ಒಂದು ಕೃಷಿಯೇ ಬೆನ್ನೆಲುಬು ಅಂತ ಹೇಳಿಕೊಂಡು ನ್ ಇರ್ತಿತ್ತು ಆದ್ರೆ ಈಗ ನಿಧಾನವಾಗಿ ಉದ್ಯಮಕ್ಕೆ ಬರ್ತಾ ಇದೆ ಮತ್ತೆ ಏನು ಅಂತಂದರೆ ಚೀನಾದ್ದ ನಮ್ಮ ಪರಸ್ ನಮ್ಮ ಏನು ಅಂತಂದರೆ ಪ್ರತಿಸ್ಪರ್ಧಿಯಾದ ಚೀನ ವಿದೇಶಗಳಿಗೆಲ್ಲದಕ್ಕೂ ಎಲ್ಲರಿಗೂ ತನ್ನ ಕಳಪೆ ಮಟ್ಟದ ವಸ್ತುಗಳನ್ನು ಸರಬರಾಜು ಮಾಡೋದು ಹೆಚ್ಚಿನ ಬೆಲೆಗಳಿಗೆ ಹಾಗೇ ಸಾಲವನ್ನು ಕೊಟ್ಟು ಅವರನ್ನು ಒಂದು ತಮ್ಮ ತಮ್ಮ ತಮ್ಮ ಪ್ರೊಡಕ್ಟ್ಗಳನ್ನು ಅಥವಾ ವಸ್ತುಗಳನ್ನು ಸ್ ತಗೊಳ್ಬೇಕು ತಗದುಕೊಳ್ ತೆಗೆದುಕೊಳ್ಳಬೇಕು ಅಂತೇಳಿ ನಿಯಮಗಳನ್ನ ಹೇರೋದು ಅಂಥದ್ದೆಲ್ಲ ಭಾರತ ಮಾಡಿಲ್ಲ ಹಾಗೇ ಭಾರತ ಅತ್ಯಂತ ಒಳ್ಳೆಯ ಸೌಕರ್ಯಗಳನ್ನು ಹಾಗೇ ಒಳ್ಳೆಯ ಒಳ್ಳೆಯ ವಸ್ತುಗಳನ್ನು ವಿದೇಶಗಳಿಗೆ ಸರಬರಾಜು ಮಾಡುವ ಮೂಲಕ ತನ್ನ ವಾಣಿಜ್ಯೋದ್ಯಮಗಳಿಗೆ ತಾನೇ ಅದು ಒಂದು ಒಳ್ಳೆಯ ಅವಧಿಯನ್ನು ಭಾರತವೇ ಮಾಡಿಕೊಟ್ಟಿದೆ ಅದಕ್ಕೆ ಮುಖ್ಯ ಕಾರಣ ಭಾರತವೇ ಹಾಗೇ ಉಳಿದ ಕೆಲವು ನಮ್ಮ ಭಾರತದ ಮಿತ್ರ ರಾಷ್ಟ್ರಗಳು ಕೂಡ ಕಾರಣ ಆಗ್ತವೆ ಯಾಕೆ ಅಂತಂದರೆ ಎಲ್ಲ ಒಂದು ಉದ್ಯಮಗಳಿಗೂ ತಾವೇ ಒಳ್ಳೆಯ ಕಾರಣ ಅಥವಾ ತಾವೇ ತಮ್ಮಿಂದಲೇ ಆಗಿದ್ದು ಅನ್ನೋದಿಲ್ಲ ತಮ್ಮ ಮಿತ್ರರೂ ಕೂಡ ಬಹಳ ಕಾರಣರಾಗ್ತಾರೆ ಅವ್ರದ್ದು ಕೊಡುಗೆಗಳು ಕೂಡ ಬಹಳ ಇದೆ ಅದು ಭಾರತವೂ ನೆ ಕೂಡ ನೆನೀಬೇಕು ತಾವೇ ದೊಡ್ಡ ತಮ್ಮನ್ನು ತಮ್ಮಿಂದಲೇ ಎಲ್ಲ ಮಾಡಿದ್ದೇವೆ ತಾವು ಒಬ್ಬರೇ ಮಾಡಿದೇವೆ ಅನ್ನೋದಲ್ಲ ಮಿತ್ರ ರಾಷ್ಟ್ರಗಳು ಕೂಡ ಬಹಳ ಸಹಕರಿಸಿದೆ ಭಾರತವನ್ನು ಒಂದು ವಿಶ್ವಗುರು ಅಥವಾ ಒಂದು ವಾಣಿಜ್ಯ ಕೇಂದ್ರವನ್ನಾಗಿ ಮಾಡೋದಕ್ಕೆ ಹಾಗೇ ಬೆಂಗಳೂರು ಮುಂತಾದ ನಗರಗಳಿಗೆ ಐ ಟಿ ಡಿಪಾರ್ಟ್ಮೆಂಟ್ಗಳು ಹಾಗೇ ಐ ಟಿ ಕಂಪ್ನಿಗಳು ಬ ಬರೋದಕ್ಕೆ ಮುಖ್ಯ ಕಾರಣ ಈ ಏನು ಒಂದು ಮೂವತ್ತು ವರ್ಷದಲ್ಲಿ ಆಡಳಿತ ಮಾಡಿದ ನಾಯಕರು ಹಾಗೂ ಕೇಂದ್ರ ಸರ್ಕಾರಗಳು ಇದಕ್ಕೆ ಕಾರಣವಾಗ್ತವೆ